ನನ್ನ ಫಶ್ಟ್ ಪ್ರೊಡಕ್ಟ್ ಬಂದು ಬ್ರೇಸ್ಲೇಟ್ ಅದು ನನಗೆ ತುಂಬ ಉಪಾಯಕಾರಿಯಾಗಿದೆ ಏಕೆಂದರೆ ಅದು ಬ್ರೇಸ್ಲೇಟ್ ಎಂದರೆ ನನಗೆ ತುಂಬ ಇಷ್ಟ ಅದು ಬ್ರೇಸ್ಲೇಟ್ ನನ್ನ ತಂಗಿಗೂ ಕೂಡ ಇಷ್ಟ ಅದು ನನ್ನ ಅಕ್ಕನಿಗೆ ಕೂಡ ಇಷ್ಟ ನಮ್ಮ ಅಮ್ಮನಿಗೂ ಕೂಡ ಇಷ್ಟ ಹಾಗಾಗಿ ನಮಗೆ ನಾಲ್ಕು ಜನರಿಗೂ ಹಾಕಲು ತುಂಬ ತುಂಬ ಉಪಕಾರಿಯಾಯಿತು ಹಾಗಾಗಿ ನನಗೆ ಆ ಬ್ರೇಸ್ಲೇಟ್ ಇಂದ ತುಂಬ ಉಪಕಾರಿಯಾಗಿದೆ ನಾನು ಆ ಬ್ರೇಸ್ಲೇಟ್ ಅನ್ನು ತುಂಬ ಖುಷಿಯಾಗಿ ತೆಗೆದುಕೊಂಡೆ